ಆಧುನಿಕ ವ್ಯವಸಾಯದಲ್ಲಿ ಹಲವು ಬಗೆಯ ಕ್ರಮಗಳನ್ನು ಉಪಯೋಗಿಸುತ್ತಾರೆ ಹೆಚ್ಚಿನ ಸಾಧನಗಳನ್ನೂ ಸಹ ಉಪಯೋಗಿಸುತ್ತಾರೆ ಈಗಿನ ಆಧುನಿಕ ಕೃಷಿಗೆ ಹೆಚ್ಚಾಗಿ ಗೊಬ್ಬರಗಳು ಸಿಗುತ್ತದೆ ಮತ್ತು ಈಗಿನ ಕೃಷಿಯಲ್ಲಿ ಸಾಧನಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ಟ್ರ್ಯಾಕ್ಟರ್ನಂತಹ ಮತ್ತು ಬೆಳೆ ಹೂಳಲು ಮಿಷಿನ್ಗಳನ್ನು ಬಳಸುತ್ತಾರೆ